ಹಬ್ಬ ಅಂದರೆ ನನಗೆ ಶ್ರೀ ರಾಧಾಕೃಷ್ಣರ ಜನ್ಮಾಷ್ಟಮಿನೆ ನಾನ್ನ್ಯಾಕೆ ರಾಧಾಕೃಷ್ಣ ಅಂದೆ ಅಂದರೆ ಶ್ರೀ ಕೃಷ್ಣನಿಗೆ ರಾಧಾ ಅಂದರೆ ಇಷ್ಟ ಅದಕ್ಕೆ ನಾನು ರಾಧೆ ಕೃಷ್ಣ ಅಂದೇ ಕರಿತೇನೆ ನಾನು ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಅಂದೇ ನಾನು ರಾಧಾಕೃಷ್ಣರ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದೆ ಅದರ ಅನುಭವವನ್ನು ನಾನಿಂದು ನಿಮಗೆ ಹೇಳಲು ಬಯಸ್ತೇನೆ ನಾನು ಮೊದಲಿಗೆ ರಾಧೆಯನ್ನು ರಾಧೆಯ ಮೂರ್ತಿಯನ್ನು ಕೆತ್ತನೆ ಮಾಡಿದೆ ಅವಳ ಮೂರ್ತಿಯನ್ನು ಕೆತ್ತನೆ ಮಾಡುವಾಗ ನನ್ನ ಮನಸ್ಸಲ್ಲಿದ್ದಿದ್ದು ಶ್ರೀ ರಾಧಾಕೃಷ್ಣರು ಮಾತ್ರ ಕೆತ್ತನೆ ಮಾಡ್ತಿದ್ದೀನಿ ಅಂತ ಅನ್ನಿಸಲೇ ಇಲ್ಲ ನನಗೆ ನನಗೆ ಅನ್ನಿಸಿದ್ದು ಅವರಿಬ್ರನ್ನು ನಾನೇ ಸ್ವಯಂ ಹೋಗಿ ತಯಾರು ಮಾಡ್ತಿದ್ದೀನೇನೋ ಅನ್ನೋ ಅನುಭವ ನನಗೆ ಅವಳನ್ನು ಅ ಆ ಒಂದು ಕೆತ್ತನೆ ಮೂರ್ತಿ ಮಾಡ್ತಿದ್ದೀನಿ ಅಂತ ಅಂದೆ ನನಗೆ ಅದಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವೂ ತುಂಬ ಸುಲಭವಾಗಿ ಸಿಕ್ಕಿದ್ದು ಈಗ ನಮ್ಮ ಮನಸ್ಸಲ್ಲಿ ಒಂದು ಭಕ್ತಿ ಪ್ರೀತಿ ಅಪಾರ ನಂಬಿಕೆ ಇದೆ ಒಬ್ಬರ ಮೇಲೆ ಅಂದರೆ ಒಂದು ಕಾರ್ಯ ಮಾಡ್ತಿದ್ದೀವಿ ಅಂದರೆ ನಮ್ಮ ಮನಸ್ಥಿತಿ ಹೇಗಿರುತ್ತೋ ಅದರ ಮೇಲೆ ನಮಗೆ ಕಾರ್ಯ ಸಂಪೂರ್ಣ ಆಗತ್ತೆ ಹಾಗಾಗಿ ನನಗೆ ನನ್ನ ನನ್ನ ಕಾರ್ಯ ಅದೇನು ಮಾಡ್ತಿದ್ದೆ ಅದು ನನಗೆ ತುಂಬನೇ ತುಂಬ ಅಂದರೆ ತುಂಬ ಇಷ್ಟವಾಗಿತ್ತು ಕ್ರೀ ಶ್ರೀ ಕೃಷ್ಣನ ಜನ್ಮದಿನದಂದೇ ನಾನು ಆ ಕೆತ್ತಿ ಮೂರ್ತಿಯನ್ನು ಕೆತ್ತನೆ ಮಾಡಿದಾಗ ನನಗೆ ತುಂಬ ಖುಷಿಯಾಗಿತ್ತು ಅವಳ ಮೂರ್ತಿಯನ್ನು ಕೆತ್ತನೆ ಮಾಡೋವಾಗ ಅವಳ ಮುಖವನ್ನು ಕೆತ್ತನೆ ಮಾಡಿದೆ ಚಂದ್ರನಂಥ ಮುಖ ಏ ಹೇಗೆ ವರ್ಣಿಸ್ತಾರಲ್ಲ ಚಂದ್ರನಂಥ ಮುಖ ರಾಧೆಯದ್ದು ಕಣ್ಣು ಕಮಲದಂತೆ ಇರುತ್ತದೆ ಅ ಹಾಗೆ ಅವಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಕೆತ್ತನೆ ಶುರು ಮಾಡಿದೆ ಅವಳು ಅವಳನ್ನು ಕೆತ್ತನೆ ಮಾಡುವಾಗ ನನ್ನ ಮನಸ್ಸಲ್ಲಿದ್ದಿದ್ದು ನನ್ನ ರಾಧಮ್ಮ ನನ್ನ ರಾಧೆ ಅವಳು ಅವಳನ್ನು ಕೆತ್ತನೆ ಮಾಡ್ತಾ ಮಾಡ್ತಾ ನನ್ನ ರೂಪವನ್ನೇ ನಾನು ಕೆತ್ತನೆ ಮಾಡಿದಷ್ಟು ಖುಷಿಯಾಯಿತು ನನಿಗೆ ಎಷ್ಟು ಖುಷಿ ಇಡೀ ಜಗತ್ತಿನಲ್ಲೇ ನನಗೆ ಸಿಗಲ್ವೋ ಅಷ್ಟು ಖುಷಿ ನನಗೆ ನನ್ನ ರಾಧಾಕೃಷ್ಣರ ಮೂರ್ತಿ ಕೆತ್ತನೆ ಮಾಡಿದಾಗ ಸಿಕ್ಕಿತ್ತು ಶ್ರೀ ರಾಧೇನ ಕೆತ್ತನೆ ಮಾಡುವಾಗ ಅವಳಿಗೆ ಹಾಕೋ ಒಂದು ಕಣ್ಣಿನ ಕಾಡಿಗೆಯಿಂದ ಹಿಡಿದು ಅವಳಿಗೆ ಕಾಲಿಗೆ ಗೆಜ್ಜೆ ಹಾಕುವವರೆಗೂ ನನ್ನ ಆತ್ಮವನ್ನೇ ಅವಳಿಗೆ ಸಮರ್ಪಣೆ ಮಾಡಿದ್ದೆ ಅವಳನ್ನು ಅಲ್ಲಿ ಅಲಂಕಾರ ಮಾಡುತ್ತಿದ್ದೀನೇನೋ ಅನ್ನೋ ಭಾವನೆ ನನಗೆ ಸ್ವಯಂ ನನ್ನ ಅಲ್ಲೇ ಗೋಲೋಕಕ್ಕೆ ಹೋಗಿ ಅವಳನ್ನು ಅಲಂಕಾರ ಮಾಡ್ತಿದ್ದೀನೇನೋ ಅನ್ನುವಷ್ಟು ಅನುಭವ ಆಗಿತ್ತು ನನಗೆ ಇನ್ನು ನನ್ನ ಕೃಷ್ಣನ ವಿಷಯಕ್ಕೆ ಬಂದರೆ ನನ್ನ ಕೃಷ್ಣನ ಮೂರ್ತಿಯನ್ನು ಕೆತ್ತನೆ ಮಾಡೊವಾಗ ನನ್ನ ಆತ್ಮವನ್ನೇ ನಾನು ಕೆತ್ತನೆ ಮಾಡ್ತಿದ್ದೀನೇನೋ ಅನ್ನುವಷ್ಟು ಖುಷಿ ಯಾಕೆಂದ್ರೆ ಮನುಷ್ಯ ಕೆಲವೊಂದು ಏನು ಸ ಕೆಟ್ಟ ಕೆಟ್ಟ ಯೋಚನೆಗಳಿಂದ ತುಂಬನೇ ಯೋಚನೆ ಮಾಡ್ತಾ ಎಲ್ಲೋ ಕಳೆದೋಗಿರ್ತಾರೆ ಆದರೆ ಒಂದ್ಸಲ ನಾವು ಇಷ್ಟಪಡೋರ ಜೊತೆ ಮಾತಾಡೋದ್ರಿಂದ ಅಥವಾ ಅವರ ಜೊತೆ ಏನು ಸಮಯ ಕಳೆಯೋದ್ರಿಂದ ಅದೆಷ್ಟು ಖುಷಿಯಾಗುತ್ತೋ ಅಷ್ಟೇ ಖುಷಿ ನನಗೆ ನನ್ನ ರಾಧಾಕೃಷ್ಣರಲ್ಲಿ ಕಾಣಿಸ್ತು ನನಗೆ ಕೃಷ್ಣನ್ನ ಕೆತ್ತನೆ ಮಾಡೋಕೆ ಶುರು ಮಾಡಿದಾಗ ನನ್ನ ಆತ್ಮ ನನ್ನ ಪ್ರಾಣ ನನ್ನ ಮಾನ ಸಮ್ಮಾನ ಎಲ್ಲವೂ ಅವನಿಗೆ ಅರ್ಪಿಸಿದ್ದೆ ಅವನನ್ನು ಕೆತ್ತನೆ ಮಾಡ್ತಾಯಿದ್ದಂಗೆಲ್ಲ ನನಗೆ ಸ್ವಯಂ ಶ್ರೀ ಕೃಷ್ಣನ್ನೇ ನನ್ನ ಕೈಯ್ಯಲ್ಲಿ ಹಿಡ್ಕೊಂಡಿದ್ದೀನೇನೋ ಅನ್ನೋ ಒಂದು ಭಾವನೆ ನನಗೆ ಅವನಿಗೆ ಅವನ ಕಣ್ಣು ಕುಳ ಕಮಲದಂತೆ ಇರೋದು ಅದನ್ನೆಲ್ಲ ಮನಸಲ್ಲೇ ಇಟ್ಕೊಂಡು ನಾನು ಕೆತ್ತನೆ ಮಾಡಿದೆ ಅವನಿಗೆ ಒಂದು ಕೊಳಲು ಮಾಡಿದಾಗ ಆ ಕೊಳಲಿನ ಸ್ ಸವಿನಾದ ಕೇಳಿಸ್ತಿತ್ತು ಅವನ ಹೃದಯ ಮಿಡಿತ ಕೇಳಿಸೋ ಒಂದು ಅನುಭವ ಆಗ್ತಾಯಿತ್ತು ನನಗೆ ಆಮೇಲೆ ಅವನಿಗೆ ಕಿರೀಟ ಇಟ್ಟು ಆ ನವಿಲು ಗರಿ ಇಟ್ಟಾಗಂತೂ ಆ ಆನಂದ ಇಡೀ ಜಗದಲ್ಲೇ ಯಾರಿಗೂ ಸಿಗೋಲ್ಲ ಅಷ್ಟು ಆನಂದ ನನಗಾಯ್ತು ನನ್ನ ರಾಧಾಕೃಷ್ಣರ ಸಮ್ಮಿಲನ ಮಾಡಿದ್ನೇನೋ ಅನ್ನೋವಷ್ಟು ಖುಷಿಯಾಯಿತು ಅವರಿಬ್ರಿಗೂ ಅಲಂಕಾರ ಮಾಡಿದ್ದಾಯಿತು ನಮಗೆ ಬೇಕಾದ ಸಾಮಗ್ರಿಗಳು ಅನ್ನೋದಕ್ಕಿಂತ ಶ್ರೀ ಕೃಷ್ಣನಿಗೆ ಬೇಕಾಗಿದ್ದು ಒಂದು ಆತ್ಮನೇ ಅಂದರೆ ಅವನಿಗೆ ಬೇಕಾಗಿರೋದು ಅವನೇ ಸ್ವಯಂ ತಗೊಳ್ತಾನೆ ಯಾವುದೇ ಕಾರಣಕ್ಕೂ ನನಗೆ ಯಾವುದೇ ರೀತಿಯಾದ ತೊಂದರೆ ಆಗಲಿಲ್ಲ ಎಷ್ಟು ಆನಂದ ಆಯಿತು ಅಂದರೆ ಹೇಳ ಹೇಳತೀರದ್ದು ಅದು ಆಮೇಲೆ ಅವರಿಬ್ರು ರಾಧಾಕೃಷ್ಣನ ಮೂರ್ತಿ ಕೆತ್ತನೆ ಆಯಿತು ಕೂ ಕೆತ್ತನೆ ಆದಮೇಲೆ ಅದನ್ನು ನೋಡ್ತಾಯಿದ್ರೆ ಸ್ವಯಂ ಗೋಲೋಕದಲ್ಲೇ ರಾಧಾಕೃಷ್ಣ ಇದ್ದಾರೇನೋ ಅನ್ನುವಷ್ಟು ಖುಷಿಯಾಯಿತು ಅದೂ ನನ್ನ ಆತ್ಮ ಒಂದು ಭಕ್ತಿ ಪ್ರೀತಿ ಇದ್ದರೆ ಕಾರ್ಯವನ್ನು ನಾವು ನಿಷ್ಠೆಯಿಂದ ಮಾಡಿದರೆ ಅದು ಹೊರಗೆ ಬರೋದು ಅದರ ಪರಿಣಾಮ ಹೊರಗೆ ಬರೋದು ತುಂಬನೇ ಅದ್ಭುತವಾಗಿರುತ್ತೆ ಅದೇ ನನ್ನ ಆಸೆ ಈಗೆಲ್ಲರೂ ಕುಡುರ್ ಕೂಡ ನಮ್ಮ ಕಾರ್ಯ ನಮ್ಮ ಕೆಲಸ ಏನಿದೆ ಅದನ್ನು ಮನಸಿಟ್ಟು ಪ್ರೀತಿಯಿಂದ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನನಿಗಂತೂ ತುಂಬನೇ ಇಷ್ಟ ಆಯಿತು ಯಾ ನನ್ನ ದೇವರು ಅನ್ನೋದಕ್ಕಿಂತ ನನ್ನ ಸ್ ನನ್ನನ್ನೇ ನಾನು ಕೆತ್ತಿದ್ನೇನೋ ನನ್ನನ್ನೇ ನಾನು ರೂಪಿಸ್ಕೊಂಡೆ ಅಂತ ಅನ್ನಿಸ್ತು ಆದ್ದರಿಂದ ತುಂಬ ನನಗೆ ಖುಷಿಯಾಯಿತು ಇಷ್ಟನ್ನ ಹೇಳೋಕ್ಕೆ ಬಯಸ್ತೀನಿ ಧನ್ಯವಾದ